ಹಲೋ ಹೌದು

ಸೆಕೆಂಡ್ ಫೆಬ್ರವರಿ ಅಲ್ಲ ಹ್ಞೂ ಹ್ಞೂ ಹ್ಞೂ ಹಾಂ ಹಾಂ ನೋಡಿರಿ ಮೇಡಮ್ ಸೀನಿಯರ್ ಸಿಟಿಸನ್ಸಿಗೆ ಸಿಗಬೌದು ಹಾಂ ಬಟ್ ಎಡಲ್ಟ್ಸಿಗೆ ಕಷ್ಟ ಅದ ಇಲ್ಲ ಇಲ್ಲ ಅವತ್ತು ಬುಕ್ಕಿಂಗ್ ಫುಲ್ ಅದ ಬುಕ್ಕಿಂಗ್ ಫುಲ್ ಅದ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ರಾತ್ರಿ ಎರಡು ಗಂಟೆಗ್ ಅದ ನೋಡಿರಿ ಎರಡು ಗಂಟೆ ಟ್ರೈನ್ ಅದ ಬಟ್ ಅದ್ಕೆ ಟ್ರೈ ಮಾಡಿದ್ರೆ ಸಿಗಬಹುದು ಹಾಂ ಹಾಂ ಅದ ಅದ್ಕೆ ಅದ ಫಸ್ಟೂ ಇಲ್ಲ ರೀ ಮೇಡಮ್ ಮೂರು ನಾಲ್ಕನೇ ತಾರೀಕು ತನಕ ಯಾವುದು ಖಾಲಿ ಇಲ್ಲ ಹ್ಞೂ ಹ್ಞೂ ಎರಡು ಗಂಟೆ ಓಕೆ ಓಕೆ ಹಾಂ ಆಗ್ಭೌದು ಆಗ್ಭೌದು ಹ್ಞೂ ಹಾಂ ಸೀನಿಯರ್ ಸಿಟಿಸನ್ಸಿಗೆ ಮುನ್ನೂರ ಐವತ್ತು ರೂಪಾಯಿ ಆದರೆ ಈ ಎಂಗ್ಸ್ಟರ್ಸಿಗ್ ಏನು ಅದ ಅಲ್ಲ ಇದು ಫುಲ್ ಟಿಕೆಟ್ ಆಗ್ತದೆ ಇದು ಫೈವ್ ಹಂಡ್ರೆಡ್ ರೂಪಿಸ್ ಅದ ಮತ್ತು ಯಾರಂದಿರಿ ಎಷ್ಟು ಅವ್ರು ಮೂವೂ ಮೂರು ವರ್ಷದ ಮ್ಯಾಲೆ ಅವ್ರು ಇದ್ದಾರಾ ಅಥ್ವಾ ಒಳ್ಗಿನೋರು ಇದ್ದಾರಾ ಮೂರು ವರ್ಷದ ಮೇಲಿನೋರು ಅಂತಂದ್ರೆ ಹನ್ನೆರಡು ವರ್ಷದ ಒಳಗಿನೋರು ಇತ್ತು ಅಂದರೆ ಅವ್ರಿಗೂನು ಮುನ್ನೂರು ಮುನ್ನೂರು ರೂಪಾಯಿ ಆಗ್ತದೆ ನೋಡಿರಿ ಮುನ್ನೂರು ಹ್ಞೂ ಓಕೆ

ಓಕೆ ಓಕೆ ಕಳ್ಸಿ ರೀ ಓಕೆ ಹಾಂ ತ್ಯಾಂಕ್ ಯು ಹಾಂ